ಇದು ಟ್ರಾವೆಲ್ಸ್ ಬುಕ್ ಇದಾ ಇದಕ್ಕೆ ಕ್ಯಾಬ್ ಕ್ಯಾಬ್ ಬುಕ್ ಮಾಡಿದ್ವಿ ಇಲ್ಲಿ ಬಸ್ ಸ್ಟ್ಯಾಂಡಿಂದ ಚಿತ್ರದುರ್ಗ ಒನಕೆ ಓಬವ್ವನ ಇದಕ್

ನೂರು ರೂಪಾಯಿ ಆಗುತ್ತಾ ರಿಟನು ರಿಟನೂ ಕರ್ಕೊಂಬರ್ತೀರಾ ಮುನ್ನೂರು ರೂಪಾಯ್ಲಿ

ತುಂಬ ಜಾಸ್ತಿ ತುಂಬ ಜಾಸ್ತಿ ಆಯಿತು ಏನು ಎಲ್ಲ ನೀವೇ ತೋರ್ಸ್ತೀರಾ ಅಲ್ಲ ನಾವು ನೋಡಿಲ್ಲ ನೀವು ತೋರಿಸ್ಬಿಡಿ ತುಂಬ ಜಾಸ್ತಿ ಆಗುತ್ತೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಬರಿ ಡ್ರಾಪ್ ಆದರೆ ಎಷ್ಟು ಇದು ಮಾಡ್ಕೊಂತಿರ ನೂರು ರೂಪಾಯಿ ಮತ್ತು ಅದನ್ನೇ ನಾನೂ ಕೇಳಿದ್ದು ಅಪ್ ಆ್ಯಂಡ್ ಡೌನಿಗೇ ಮುನ್ನೂರು ತಗಳ್ಳಿ ಇಲ್ಲ ತೋರ್ಸ್ಬೇಕು ನಾವು ನೋಡಿಲ್ಲ ನೀವೇ ತೋರ್ಸ್ಬೇಕು

ಸರಿ ಆಯಿತು

ಕಾಲ್ ಮಾಡ್ತೀನಿ ನಾನು ಬಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಹಾಂ ಸರಿ ಆಯಿತು ಬಂದ್ಬಿಟ್ಟು ಕಾಲ್ ಮಾಡ್ತೀನಿ